ನಾವು ದೀಪಾವಳಿ ಹಬ್ಬದಲ್ಲಿ ಕಜ್ಜಾಯ ಚಕ್ಕುಲಿ ಕೋಡುಬಳೆ ನಿಪ್ಪಟ್ಟು ಚಿಕ್ಕಿನುಂಡೆ ಒಬ್ಬಟ್ಟು ವಡೆ ಪಾಯಸ ಈ ಥರ ತಿಂಡಿಗಳನ್ನು ಮಾಡುತ್ತೇವೆ ಮತ್ತು ಅಡುಗೆ ಬಂದು ಅಡುಗೆನ ಮಟನ್ ಸಾಂಬಾರು ಚಿಕನ್ ಗ್ರೇವಿ ಅನ್ನ ಮತ್ತು ಮುದ್ದೆ ತ್ ಸೌತೆಕಾಯಿ ಈ ಥರಯೆಲ್ಲ ದೀಪಾವಳಿ ಹಬ್ಬದಲ್ಲಿ ಮಾಡುವ ಅಡುಗೆಗಳು ಮತ್ತು ಗಣೇಶ ಚತುರ್ಥಿಯಲ್ಲಿ ಕಡುಬು ಕಡುಬು ಮೋದಕ ಮತ್ತು ವೇ ತರಕಾರಿ ಭಾತು ತರಕಾರಿ ಹಾಕಿ ಆಲೂಗಡ್ಡೆ ಕ್ಯಾರೇಟ್ ಬಿನೀಸ್ ತರಕಾರಿ ಹಾಕಿ ಭಾತು ಮತ್ತು ಪಾಯಸ ಮತ್ತು ಕೋಸಂಬರಿ ಸೌತೆಕಾಯಿ ಮತ್ತು ಹೆಸರುಬೇಳೆ ಹಾಕಿ ಕೋಸಂಬರಿ ಮತ್ತು ಪಲ್ಯಗಳು ಬಿನೀಸು ಹೆಸರುಕಾಳು ಪಲ್ಯ ಮತ್ತು ಕೋಸು ಎಲೆಕೋಸು ಪಲ್ಯ ಈ ಥರ ಪಲ್ಯಗಳನ್ನು ಗಣೇಶ ಚತುರ್ಥಿಯಲ್ಲಿ ಮಾಡೋದು ಮತ್ತು ಯುಗಾದಿ ಹಬ್ಬದಲ್ಲಿ ಒಬ್ಬಟ್ಟು ಯುಗಾದಿ ಹಬ್ಬಕ್ಕೆ ಫೇಮಸ್ ಅಂದರೆ ಒಬ್ಬಟ್ಟೇ ಒಬ್ಬಟ್ಟು ಮತ್ತು ನಾನ್ವೆಜ್ ಐಟಮ್ ಮಾಮೂಲಿ ಚಿಕನ್ ಮಟನ್ ಮಾಡೇ ಇರ್ತೀವಿ ಇನ್ನು ಇವೆರಡೂ ಹಬ್ಬಗಳಲ್ಲಿ ತುಂಬ ಇನ್ನೂ ಸಂಕ್ರಾಂತಿ ಹಬ್ಬ ಇದರಲ್ಲಿ ಎಳ್ಳು ಮತ್ತು ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಬೇವು ಬೆಲ್ಲ ಫೇಮಸ್ ಬೇವು ಬೆಲ್ಲ ತಿಂದು ಒಳ್ಳೆಯ ಮಾತನಾಡಿ ಅನ್ನೋದರಿಂದ ಬೇವು ಬೆಲ್ಲ ಕೊಟ್ಟು ಮತ್ತು ಒಬ್ಬಟ್ಟು ಈ ಥರಯೆಲ್ಲ ಮಾಡ್ತೇವೆ ಇನ್ನು ಸಂಕ್ರಾಂತಿ ಹಬ್ದಲ್ಲಿ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ಹಂಚಿ ಮತ್ತದಕ್ಕೆ ಗೆಣಸು ಮತ್ತು ಕಬ್ಬು ಮತ್ತು ಇದು ಎಳ್ಳು ಬೆಲ್ಲ ಕಬ್ಬು ಗೆಣಸು ಅವರೆಕಾಳು ಇದನ್ನೆಲ್ಲ ಬೇಯಿಸಿ ಇಟ್ಟು ಪೂಜೆ ಮಾಡಿ ಮತ್ತು ಮನೆ ಮನೆಗಳಿಗೋಗಿ ಎಳ್ಳು ಬೆಲ್ಲ ಹಂಚೋದ್ರಿಂದ ತುಂಬ ಖುಷಿಯಾಗುತ್ತೆ ಹಬ್ಬಗಳಲ್ಲಿ ಎಲ್ಲ ರೀತಿಗಳಲ್ಲೂ ತಿಂಡಿ ಹಬ್ಬ ಎಲ್ಲರನ್ನು ಕರೆದು ಮತ್ತು ಮಾಡಿರೋ ತಿಂಡಿಗಳೆಲ್ಲಾ ನಮ್ಮ ಫ್ರೆಂಡ್ಸ್ ಮತ್ತು ಸಂಬಂಧಿಕರು ಇವ್ರನ್ನೆಲ್ಲಾ ಕರೆದು ಅವ್ರಿಗೆ ಕೊಡೋದರಿಂದ ತುಂಬ ಖುಷಿಯಾಗುತ್ತೆ ಅವುಗಳೆಲ್ಲಾ ರೀತಿ ತಿಂಡಿಗಳನ್ನು ಮಾಡ್ತಾರೆ ಅಮ್ಮ ಅಮ್ಮನ ಜೊತೆ ನಾನು ಸಹಾಯ ಮಾಡ್ತೇನೆ ಮತ್ತು ನನಗೂ ಹೇಳ್ಕೊಡ್ತಾರೆ ಏನೇನು ತಿಂಡಿ ಹೇಗ್ಹೇಗೆ ಮಾಡಬೇಕು ಹಬ್ಬಗಳಲ್ಲಿ ತಿಂಡಿಗಳು ಕಂಪಲ್ಸರಿ ಮಾಡಲೇಬೇಕು ಆದ್ದರಿಂದ ತುಂಬ ಖುಷಿಯಾಗುತ್ತೆ ಮತ್ತು ದೇವರಿಗೆ ಗ ಚೌ ಗಣೇಶನಿಗೆ ತುಂಬ ಇಷ್ಟವಾದ್ದು ಅವ್ರೇಕಾಳು ಉಸ್ಲಿ ಅವ್ರೇಕಾಳು ಕಡಲೆಕಾಳು ಉಸ್ಲಿ ಮಾಡೋದರಿಂದ ತುಂಬ ಖುಷಿಯಾಗುತ್ತೆ ಗಣೇಶನಿಗೂ ಮತ್ತು ಮೋದಕ ಸಿಹಿ ಕಡುಬು ಖಾರ ಕಡುಬು ಪಾಯ್ಸ ಶಾವಿಗೆ ಪಾಯ್ಸ ಮತ್ತು ಹಾಲು ಖೀರು ಮತ್ತು ವಡೆ ಬೋಂಡಾ ಬಜ್ಜಿ ಈ ಥರಯೆಲ್ಲ ಹಬ್ಬಗಳ್ಗೆ ತಿಂಡಿ ತಿನಿಸುಗಳನ್ನು ಮಾಡ್ತಾರೆ ಮತ್ತು ಯುಗಾದಿ ಹಬ್ಬದಲ್ಲಿ ಮತ್ತು ಸಂಕ್ರಾಂತಿ ಹಬ್ಬದಲ್ಲಿ ದೀಪಾವಳಿ ಹಬ್ಬದಲ್ಲಿ ಮತ್ತು ಗಣೇಶ ಚತುರ್ಥಿ ಈ ಥರಯೆಲ್ಲ ಹಬ್ಬಗಳಲ್ಲೂ ಥರ ಥರ ತಿಂಡಿಗಳನ್ನು ಮಾಡ್ತಾರೆ ಎಲ್ಲ ರೀತಿ ತಿಂಡಿಗಳನ್ನು ಅಮ್ಮ ಹೇಳಿಕೊಡ್ತಾರೆ ಅದರಿಂದ ನಾವು ಕಲಿತ್ಕೋಬೋದು ನಾವು ಮಾಡ್ಬೋದು ನಮ್ಮ ಮುಂದಿನ ಹಬ್ಬಗಳು ಬಂದಾಗ ನಾವೇ ಮಾಡೋದ್ರಿಂದ ತುಂಬ ಖುಷಿಯಾಗುತ್ತೆ ಆದ್ದರಿಂದ ಎಲ್ಲ ಥರ ತಿಂಡಿಗಳನ್ನು ಮಾಡಬೇಕು ಮತ್ತು ಮತ್ತು ಆ ದಸರಾ ದಸರಾ ಹಬ್ಬದಲ್ಲಿ ದಸರಾ ಗೊಂಬೆಗಳನ್ನು ಕೂರಿಸೋದ್ರಿಂದ ಗೊಂಬೆಗಳಿಗೆ ಇಷ್ಟವಾದ ಪುಳಿಯೋಗರೆ ಚಿತ್ರಾನ್ನ ಮತ್ತು ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡೋದ್ರಿಂದಲೂ ಖುಷಿಯಾಗುತ್ತೆ